ಮಕ್ಕಳು ಚಿತ್ರ ಬಿಡಿಸುವುದು ಅಥವಾ ಏನು ಆ ಚಿತ್ರಗಳಿಗೆ ಒಂದು ಬಣ್ಣವನ್ನು ಹಾಕುವುದು ಏನು ಅದಕ್ಕೆ ಸೂಕ್ತವಾದಂಥ ಏಜು ಏನಿಲ್ಲ ಚಿಕ್ಕಮಕ್ಳೆ ಆಗಲೀ ದೊಡ್ಡ ವ್ಯಕ್ತಿಗಳೇ ಆಗಲೀ ವಯಸ್ಸಾದವ್ರೇ ಆಗಲೀ ಯಾರೇ ಆಗಲೀ ಏಕೆಂದರೆ ಅದೊಂದು ಕಲೆ ಕಲೆಯನ್ನು ಆರಂಭಿಸೋದು ಅವರಿಗೆ ಆಸಕ್ತಿ ಇದ್ದರೆ ಚಿಕ್ಕಮಕ್ಳು ಸಹ ಹಾಕ್ತಾರೆ ಅಂದರೆ ಒಂದು ಎರಡು ಮೂರು ವರ್ಷದ ಒಂದು ಮೂರು ವರ್ಷದ ಹುಡುಗುರು ಸಹ ಇದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಏನೋ ಖುಷಿಯಾದರೆ ಅವರು ಅದನ್ನು ಯೂಸ್ ಮಾಡಕ್ಕೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಅದೊಂದು ಆಸಕ್ತಿ ಕಣ್ರಿ ಇಂಥ ಏಜ್ ಮಕ್ಕಳಿಗೆ ಅಂತ ಅಂದರೆ ಅಂದರೆ ಲಿಮಿಟ್ಟು ಏನೋ ಸುಮಾರು ಒಂದಷ್ಟು ಮಕ್ಕಳಿಗೆ ಅಡ್ಡಾಡೋಕ್ಕೆ ಅವಾಗ ಟ್ರೈ ಮಾಡ್ತಾರೆ ಒಂದು ಮೂರು ವರ್ಷದಿಂದ ಮಕ್ಕಳು ಒಂದು ನಾಲ್ಕು ವರ್ಷದಿಂದ ಮಕ್ಕಳು ಅವರು ಚಿತ್ರವನ್ನು ಬಿಡಿಸೋಕೆ ಅವರು ಅರ್ಹರಾಗಿರ್ತಾರೆ ಯಾಕೆಂದರೆ ಅವರಿಗೆ ಒಂದು ಏನೋ ಮೈಂಡ್ಸೆಟ್ ಬಂದಿರುತ್ತಲ್ಲಿಗೆ ಮೈಂಡ್ಸೆಟ್ ಬಂದಿರುತ್ತೆ ಆ ಮೈಂಡು ಅವಾಗ ಅವ್ರಿಗೊಂದು ಬಿಡಿಸ್ಬೇಕು ಚೆನ್ನಾಗಿದೆ ಅಂತ ಅವ್ರಿಗೆ ಖುಷಿ ಅನ್ನಿಸ್ಬೇಕು ಅವಾಗ ಅವರು ಮಾಡ್ತಾರೆ ಅಷ್ಟಲ್ದೇ ಅವರು ಆ ಏನು ಅದೇ ರೀತಿ ಅವ್ರಿಗೆ ಏನಾದ್ರು ಪ್ರೋತ್ಸಾಹ ಏನಾದ್ರು ಕೊಡ್ತಾಯಿದ್ದರೆ ಅವಾಗ ಅವರಿಗೆ ಒಂದು ಖುಷಿ ಓಹ್ ಇನ್ನೂ ಚೆನ್ನಾಗಿ ಬಿಡಿಸ್ಬೇಕು ಅಂಥಕ್ಕಂಥದ್ದು ಅವರ ಮನಸ್ಸಿಗೂ ಸಹ ಆಗುತ್ತೆ ಅವ್ರಿಗೆ ಅವ್ರಿಗೂ ಹಾಗನ್ನಿಸ್ದಾಗ ಅವರು ಹೆಚ್ಚಿನ ಚಿತ್ರವನ್ನು ಬಿಡ್ಸೋದು ಅಥವಾ ಚಿತ್ರಗಳಿಗೆ ಬಣ್ಣವನ್ನು ತುಂಬೋದು ಮತ್ತು ಆ ಅವರು ಬಿಡಿಸಿದಂಥ ಒಂದು ಚಿತ್ರಗಳಿಗೆ ಏನೋ ಒಂದು ಬಹುಮಾನವನ್ನು ಕೊಟ್ಟಲ್ಲಿ ಅವ್ರ್ಗೂ ಒಂದು ಖುಷಿಯಾಗುತ್ತೆ ಇಷ್ಟೇ ಮತ್ತು ಈ ಏನು ಆ ಕಲಾಗಾರಿಕೆ ಅಂಥಕ್ಕಂಥದ್ದು ಬಂದಿರುತ್ತೆ ಆ ಮಕ್ಳಿಗೆ ಆ ಕಲಾಗಾರಿಕೆಯು ಅವ್ರು ಹಂಗೆ ಕಂಟಿನ್ಯೂ ಮಾಡ್ಕೋ ಬಂದರೆ ಅವ್ರಿಗೂ ಇನ್ನೂ ಒಳ್ಳೆಯ ಅಂದರೆ ಮುಂದಿನ ಅವರ ಭವಿಷ್ಯದಲ್ಲಿ ಅವರಿಗೂ ಒಂದು ಖುಷಿ ಅವರಿಗೆ ಒಂದು ಸಂತೋಷ ಇರುತ್ತೆ ಕಣ್ರಿ ನಾವು ಇಷ್ಟ ಮಾ ಇಷ್ಟಪಟ್ಟಿರುವಂಥ ಕೆಲ್ಸನೇ ಮಾಡ್ತಾಯಿದೀವಿ ಅಂಥಕ್ಕಂಥದ್ದು ಅವ್ರು ಆವಾಗ್ನಿಂದ ಚಿಕ್ಕ ಹುಡುಗುರಿಂದಾನು ಮಾಡ್ಕೊಬಂದಿದೆ ಅವ್ರಿಗೂ ಸಹ ಅದು ಖುಷಿಯಾಗಿರುತ್ತೆ ಓಕೆ ಅಲ್ಲಿನ ಅವ್ರಿಗೆ ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ ಇಷ್ಟು ಹೇಳ್ಬಹುದು ಓಕೆ